ನಾವು ಸಾಮಾನ್ಯವಾದಂಥ ಪದಾರ್ಥಗಳು ಬಳಸಿಲ್ಲ ಅಪರೂಪದ ಪದಾರ್ಥಗಳು ಯಾವುವು ಅಂದ್ರೆ ಸಾಸ್ಗಳು ಮತ್ತು ಆಮೇಲೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅಂದರೆ ಒಣ ಹಣ್ಣುಗಳು ಬಳಸಿದ್ದೀವಿ ನಮ್ಮ ಅಡುಗೆದಲ್ಲಿ ಸೊ ಅದರಿಂದ ಸ್ವಲ್ಪ ಬೇರೆಯೇ ರುಚಿ ಬರ್ತದೆ ಆಮೇಲೆ ಬೇರೆಯೇ ರುಚಿ ಬರ್ತದದರಲ್ಲಿ ಮತ್ತದು ನಮ್ಮ ಅಡುಗೆಗೆ ಒಂದು ಬೇರೆ ರುಚಿ ಕೊಡ್ತದೆ ಬೇರೆಯೇ ರುಚಿ ಕೊಡ್ತದೆ ಮತ್ತು ಅದರಿಂದ ನಮಗೆ ನಮ್ಮ ಆರೋಗ್ಯಕ್ಕೆ ಭಾಳ ಶಕ್ತಿ ಕೊಡ್ತದೆ ಬೆಳವಣಿಗೆ ಮಾಡ್ತದೆ ಸೊ ಅದಕ್ಕೋಸ್ಕರ ನಾವು ನಾವೇನು ಮಾಡ್ಬೋದು ಅಂತ ಅಂದ್ರೆ ಈ ಒಣಹಣ್ಣುಗಳನ್ನು ಯೂಸ್ ಮಾಡ್ಬೋದು ಅದರಲ್ಲಿ ಪಿಸ್ತಾ ಅನ್ನೋದು ಭಾಳ ಶಕ್ತಿಶಾಲಿ ರೀ ಅದಕ್ಕೋಸ್ಕರ ಅದು ಬಳಸಬೇಕು ಮತ್ತು ಈ ಸಾಸ್ಗಳು ನೋಡಿದರೆ ಸಾಸ್ಗಳು ಯಾವ್ಯಾವು ಅಂದ್ರೆ ಟೊಮೆಟೊ ಸಾಸು ಆಮೇಲೆ ಚಿಲ್ಲಿ ಸಾಸ್ ಆಮೇಲೆ ಮತ್ತು ಇದು ಯಾವುದು ಅಂತ ಅಂದ್ರೆ ವಿನಿಗರ್ ಮತ್ತು ವಿನಿಗರ್ ಏನು ಸಾಸ್ ಅಲ್ಲ ಆದ್ರೆ ಸೋಯಾ ಸಾಸು ಇವೆಲ್ಲ ನಾವು ಬಳಸಿ ಬೇರೆ ಥರ ಅಂದರೆ ಬೇರೆ ರುಚಿ ಕೊಡುವಂಥ ಪಧಾರ್ಥಗಳನ್ನೇ ನಾವು ಬಳಸ್ತೀವಿ ಸೊ ಇದರಿಂದ ಜನಗಳಿಗೆ ದಿನನಿತ್ಯ ತಿನ್ನುವಂಥದ್ದು ಅಡುಗೆ ಅನ್ಸೋಲ್ಲ ಇದು ಸ್ವಲ್ಪ ಬೇರೆಯೇ ರುಚಿ ತರುವಂಥದ್ದು ಅಡುಗೆ ಇದ್ದಿದ್ದ ಸಲುವಾಗಿ ನಾವು ಇದನ್ನು ಬಳಸಿದ್ದೆವು ಸೊ ಮತ್ತು ಇದರಲ್ಲಿ ಏನು ಅಂತ ಅಂದ್ರೆ ಎಲ್ಲ ಒಣಹಣ್ಣುಗಳೆಂದ್ರೆ ಇವನು ಕಶ್ ಕಶಿ ಕೊಬ್ಬರಿ ಎಲ್ಲವೂ ಬಳಸ್ತೀವ್ರಿ ಆಮೇಲೆ ಮತ್ತು ಅಷ್ಟೂ ಒಣಹಣ್ಣುಗಳನ್ನು ಬಳಸ್ತೀವಿ ಸೊ ಮತ್ತೆ ಇದು ಏನು ಅಂತ ಅಂದ್ರೆ ನಮ್ಮನೆಗೆಲ್ಲ ಹೊಸ ಗೆಸ್ಟ್ ಬಂದಿದ್ದರು ಅವ್ರು ಹೇಳಿದ್ರು ಇದ್ರ ರುಚಿ ಬೇರೆಯೇ ಅದ ಭಾಳ ಛಲೋ ಮಾಡಿರೀ ಹೆಂಗೆ ಮಾಡೀರೀ ಅಂತ ಹೇಳಿ ಅದ್ರದ್ದೆಲ್ಲ ಒಂದು ಏನೇನು ನೀವು ಹಾಕಿರೀ ಅಡುಗೆಯಲ್ಲಿ ಅಂಥೇಳಿ ನಮಗೆ ಕೇಳಿದರು ಸೊ ಅದರಿಂದ ನಮ್ಮ ಅಡುಗೆ ರುಚಿ ಬೇರೆಯಾಗಿ ಜನ್ರಿಗೆ ಭಾಳ ಖುಷಿ ತಂತ್ರೀ ಎಲ್ಲರೂ ತಿಂದು ಭಾಳ ಖುಷಿಪಟ್ಟರು ಏನು ಅಂತ ಅಂದ್ರೆ ಅರೇ ಭಾಳ ಚೆಂದ ಮಾಡೀರಿ ನೀವೆಲ್ಲ ಇದು ಬೇರೆಯೇ ದಿನ ತಿನ್ನುವಂಥದ್ದು ಅಡುಗೆ ಅಲ್ಲಲ್ಲ ಅಂಥೇಳಿ ಅವರು ನಮಗೆ ಭಾಳ ಹೊಗಳುತ್ತಿದ್ದರು ರೀ ಸೊ ಅದಕ್ಕೋಸ್ಕರ ನಾವು ಬೇರೆ ಪದಾರ್ಥಗಳನ್ನೇ ಬಳಸ್ತಿದ್ದೆವು ಇದು ಬಳಸೋದ್ರಿಂದ ಏನಾಗ್ತದೆ ಒಂದು ನಮ್ಮ ರುಚಿಯೂ ಬೇರೆ ಕೊಡ್ತದೆ ಮತ್ತು ನಮ್ಮ ಏನು ಅಂತಂದ್ರೆ ಜನ್ರಿಗೆ ಖುಷಿ ತರ್ತದೆ ಆಮೇಲೆ ಇದ್ರಿಂದ ನಮ್ಮ ವ್ಯಕ್ತಿತ್ವವೂ ತೋರ್ಸ್ತದೆ ಅರೇ ಇವರು ಒಳ್ಳೊಳ್ಳೆ ಕ್ವಾಲಿಟಿ ಅಥವಾ ಒಳ್ಳೊಳ್ಳೆ ಪಧಾರ್ಥಗಳನ್ನು ಬಳಸ್ತಾರೆ ಅಂಥೇಳಿ ಅನ್ಸ್ತದೆ ಜನ್ರಿಗೆ ಮತ್ತು ಏನು ಅಂತಂದ್ರೆ ನಾವು ದಿನನಿತ್ಯ ತಿನ್ನುವಂಥ ಸಾಮಾನ್ಯ ವಸ್ತುಗಳು ಬಳಸ್ದ್ರೆ ಇದೇನು ದಿನಾ ತಿನ್ನುವಂಥದ್ದೇ ಮಾಡ್ಯಾರಿವರು ಅಂದ್ರೆ ಬೇಸರ ತರ್ತರ್ರೀ ಜನರು ಸೊ ಅದಕ್ಕೆ ಅದಕ್ಕೆ ನಾನು ಏನು ಮಾಡೇನಿ ಅಂತ ಅಂದ್ರೆ ಸೊ ಇದೆಲ್ಲ ಬೇರೆ ಟೈಪ್ ಮಾಡ್ಬೇಕು ಅಡುಗೆ ಅಂಥೇಳಿ ನಾನು ಮಾಡೀನಿ ಅದಕ್ಕೋಸ್ಕರ ನಾನು ಬೇರೆ ಬೇರೆ ಪದಾರ್ಥಗಳನ್ನು ಬಳಸಿ ಮಾಡಿದ್ದ ಅದ್ರಿಂದ ನಮ್ಮನೆಯವರೆಲ್ರನ್ನೂ ಭಾಳ ಹಿಡಿಸಿತು ರೀ ಮತ್ತು ಮಕ್ಳಿಗೂನು ಭಾಳ ಹಿಡಿಸಿತು ಭಾರ ಹೊ ಭಾಳ ಹೊಗಳಿದರು ನೀನು ಒಳ್ಳೆ ಅಡುಗೆ ಮಾಡಿದೆ ಅಂಥೇಳಿ ಮತ್ತು ಇದೇ ಥರ ಬೇರೆ ಬೇರೆ ಅಡುಗೆಯೂ ನಾವು ಮಾಡ್ಬೋದು ನೆನ್ನೆ ನಾನು ಇದು ಜಾಮೂನ್ ಮಾಡಿದ ಆ ಜಾಮೂನ್ ಸಹ ಸ್ವಲ್ಪ ಬೇರೆಯೇ ಪದಾರ್ಥ ಹಾಕಿ ಮಾಡೀನಿ ಇದು ಕವ್ವಾ ಹಾಕೋದಲ್ದೇನೆ ಮತ್ತು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಸೇರಿಸಿ ಜಾಮೂನ್ ಮಾಡಿದ್ರಿ ಇದನ್ನೂ ಭಾಳ ಒಳ್ಳೆ ಟೇಸ್ಟ್ ಆಗದೆ ಅಂಥೇಳಿ ಹೇಳಿದರು ನಮಗೆ ಸೊ ಅದರಿಂದ ಈ ನಮ್ಮ ಅಡುಗೆಯಲ್ಲಿ ದಿನನಿತ್ಯ ಬಳಸೋದೇ ಬೇರೆ ಪದಾರ್ಥಗಳು ಬಳಸಿ ನಾವು ಉಪಯೋಗ ಮಾಡೋದರಿಂದ ನಮಗೆ ಏನು ಅನ್ನಿಸ್ತದೆ ನಮಗೂ ಸ್ವಲ್ಪ ಏನು ಅಂತ ಅಂದ್ರೆ ಧೈರ್ಯ ಸಿಕ್ಕಂತೆ ಸಿಕ್ತದೆ ನಮ್ಗೆ ಅರೇ ಇವರು ಬೇರೆ ರೀತಿ ಛಲೋ ರುಚಿ ರುಚಿ ಅಡುಗೆ ಮಾಡ್ಲತ್ತಾರ ಅಂತ ಅನ್ನಿಸ್ತದೆ ಮತ್ತು ತಿನ್ನೋಕ್ಕೂನು ಒಳ್ಳೆ ರುಚಿ ಇರ್ತದೆ ಮತ್ತು ಸ್ವಲ್ಪ ನಮಗೂ ಹೇಗಿರ್ತದೆ ಅಂತಂದ್ರೆ ತಲೆಗೆಲ್ಲ ಅದೇ ಮಾಡಿರ್ತಾರೆ ಅದೇ ಇರ್ತದೆ ಅಂತ ಹಿಂಗಂತಾರೆ ಜನ ಇದರಿಂದ ನಾವು ಸೇರಿ ಬೇರೆ ಪದಾರ್ಥಗಳು ಮಾಡಿ ಬೇರೆ ವಸ್ತುಗಳು ಸೇರ್ಸಿದ್ರೆ ಇನ್ನೂ ಭಾಳ ಛಲೋ ಆಗ್ತದ ಅಡುಗೆ ಅಂತ ಅನ್ಸ್ತದೆ ನನಗೆ ಸೊ ಈ ರೀತಿ ಹೊಸ ಹೊಸ ಪದಾರ್ಥಗಳ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಗುರ್ತು ಮಾಡ್ಕೊಳ್ಬೇಕು ಈ ಎಲ್ಲ ಅದರಿಂದ ಏನಾಗ್ತದಂಥೇಳಿ ನಾವೇನು ಮಾಡಬೇಕು ಪ್ರಯತ್ನ ಪಡಬೇಕ್ರಿ ಹೊಸ ಅಡುಗೆ ಮಾಡೋದರಿಂದ ಅಥವಾ ಹೊಸ ಪದಾರ್ಥಗಳು ಸೇರಿಸೋದ್ರಿಂದ ಯಾವ ರುಚಿ ಬರ್ತದ ಮತ್ತು ಹೆಂಗೆ ಆಗ್ತದೆ ಅಡುಗೆ ಅನ್ನೋದ್ದು ನಾವು ಪ್ರಯತ್ನ ಮಾಡಿ ತಿಳ್ಕೊಳ್ಬೇಕ್ರಿ ಇದ್ರಾಗೆ